ಈಗಿನ ಸಸ್ಯಗಳಿಂದ ಹೆಚ್ಚಿನ ಸಸ್ಯಗಳನ್ನು ಪಡೆಯಲು ನಾವು ಒಂದು ಈಗ ಬೀಜಗಳಿಂದ ಸಸ್ಯಗಳನ್ನು ಪಡೀತೇವೆ ಆಮೇಲೆ ಸಸ್ಯಗಳಿಂದ ಹೆ ಇನ್ನೂ ಹೆಚ್ಚಿನ ಸಸ್ಯಗಳನ್ನು ಪಡೆಯಲು ನಾವು ಕಸಿ ಕಟ್ಟುವ ವಿಧಾನ ಮಾಡ್ಬೋದು ಕಸಿ ಕಟ್ಟುವ ವಿಧಾನದಲ್ಲಿ ತುಂಬ ಅತಿ ಹೆಚ್ಚಿನ ಸಸ್ಯಗಳನ್ನು ನಾವು ಬೆಳೆಸ್ಬೌದು ಆಮೇಲೆ ಈ ನರ್ಸರಿಯಿಂದ ನಮಗೆ ಬೇಕಾಗುವಂತಹ ಗಿಡಗಳು ಸಿಗ್ತದೆ ಆಮೇಲೆ ಈ ಗಿಡಗಳಿಗೆ ನಾವು ಅತಿ ಹೆಚ್ಚಿನ ಪೋಷಕಾಂಶಗಳನ್ನು ಒದಗಿಸಿದಾಗ ಸಸ್ಯಗಳು ನಮ್ಮಲ್ಲಿ ಚೆನ್ನಾಗಿ ಬೆಳೆಯುತ್ತದೆ ಅಲ್ಲದೆ ನಾವು ಸಸ್ಯಗಳನ್ನು ಮೊದಲಿಗೆ ನಮ್ಮ ಈ ಒಂದು ಯಾವುದಾದ್ರೂ ಒಂದು ಮಣ್ಣಿನ ಪಾತ್ರೆ ಅಥವಾ ಪಾಟು ಅಥವಾ ಈ ಗೂ ಗ್ರೋಬ್ಯಾಗ್ ಅಂದರೆ ಗೋಣಿಚೀಲದಲ್ಲಿ ಮತ್ತು ಈ ನಾವು ನೆಲದಲ್ಲಿ ನಾವು ಬೀಜ ಹಾಕಿದರೆ ಹೆಚ್ಚಾಗಿ ಇರುವೆಗಳೆಲ್ಲ ಕೊಂಡೋಗ್ತವೆ ಅದರಿಂದ ನಮಗೆ ಇದಾಗ್ತದೆ ಸಸ್ಯಗಳು ಸಿಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ನಾವು ಈ ಮಣ್ಣಿನ ಬ್ಯಾಗ್ ಅಥವಾ ಗೋಣಿಚೀಲ ಆಮೇಲೆ ಇದು ಮಣ್ಣಿನ ಪಾತ್ರೆ ಅಂಥ ಆಮೇಲೆ ಇದು ಪಾಟ್ಗಳು ಆಮೇಲೆ ಇಂತ ಇಂತಹ ಇದರಲ್ಲೆಲ್ಲ ನಾವು ಬೀಜಗಳನ್ನು ಹಾಕಿದರೆ ನಮ್ಗೆ ಮೊಳಕೆ ಬಂದು ಸಸಿಗಳನ್ನು ನಾವು ಪಡೆದ್ಕೊಳ್ಬೋದು ಮತ್ತು ಈಗ ಕಸಿ ಕಟ್ಟುವುದರಲ್ಲಿ ಈ ಹೂವಿನ ಗಿಡ ಆಗಿರ್ಬೋದು ಅಥವಾ ಈ ನಮ್ಮ ಹಣ್ಣುಗಳೇ ಆಗಿರ್ಬೋದು ಅವುಗಳಿಗೆ ನಾವು ಕಸಿ ಕಟ್ಟಲಿಕ್ಕಾಗ್ತದೆ ಒಂದು ಇದರಿಂದ ನಾವು ಒಂದು ಸಸ್ಯದಿಂದ ಸಾಧಾರ್ಣ ಎರಡು ಮೂರು ಬಗೆಯ ಇದನ್ನು ಎರಡು ಮೂರು ತರಹದ ಕಸಿ ಕಟ್ಟುವ ವಿಧಾನವನ್ನು ನೋ ಮಾಡಿಕೊಂಡು ಅತಿ ಹೆಚ್ಚಿನ ಸಸ್ಯಗಳನ್ನು ಪಡೆಯಬೌದು ಅಲ್ಲದೆ ನಾವು ಒಂದು ಸಸ್ಯವನ್ನು ಈಗ ಬೆಳೆಸುವುದಾದರೆ ಆ ಸಸ್ಯಗಳಲ್ಲಿ ನಮಗೆ ಹಲವು ಥರದ ಒಂದೇ ಸಸ್ಯ ನಮ್ಮ ಮನೆಯಲ್ಲೆ ಉಂಟಂತಾದರೆ ಅದಕ್ಕೆ ಅದರಿಂದ ಕೆಲವು ಥರದ ಹೂವುಗಳು ಈಗ ನಿಜವಾಗಿ ಗುಲಾಬಿ ಹೂವು ಇದ್ದರೆ ಬೇರೆ ಬೇರೆ ಬಣ್ಣದ ಗುಲಾಬಿಗಳನ್ನು ನಾವು ಇದು ಮಾಡುವುದಾದ್ರೆ ಅದಕ್ಕೆ ಕೂಡ ಕಸಿ ಕಟ್ಟಿ ಅದನ್ನು ತಯಾರಿಸ್ಬೋದು ಆಮೇಲೆ ಅತಿ ಹೆಚ್ಚಿನ ಸಸ್ಯಗಳನ್ನು ಪಡೀಲಿಕ್ಕೆ ನಮ್ಮ ಇದರಲ್ಲಿ ಏನು ಗೊತ್ತುಂಟಾ ನಮ್ಮ ಈ ನಾವು ಪಾಟಲ್ಲಿ ಹೆಚ್ಚಾಗಿ ಗೊಬ್ಬರ ನೀರು ಅದಕ್ಕೆ ಬೇಕಾದಂತಹ ಎಲ್ಲ ಪೌಷ್ಟಿಕಾಂಶಗಳನ್ನು ಒದಗಿಸಿದಾಗ ನಾವು ಅತಿ ಹೆಚ್ಚು ಆ ಸಸ್ಯಗಳನ್ನು ಚೆನ್ನಾಗಿ ಬೆಳೆಸ್ಬೋದು ಆಮೇಲೆ ನಾವು ಪ್ರತಿನಿತ್ಯ ನಮ್ಮ ಅಡುಗೆಮನೆಯಲ್ಲಿ ತಯಾರಿಸುವಂತಹ ಆಹಾರ ಪದಾರ್ಥಗಳಿಗೆ ಬಳಕೆ ಬಳಸುವಂತಹ ತರಕಾರಿ ಹಣ್ಣು ಹಂಪಲು ಅವುಗಳ ಸಿಪ್ಪೆಗಳು ತರಕಾರಿಯ ಸಿಪ್ಪೆಗಳು ಅವುಗಳನ್ನೆಲ್ಲ ನಾವು ಒಂದು ವೇಸ್ಟ್ ಮಾಡದೆ ಅದನ್ನು ನಾವು ನಮ್ಮ ಮನೆಯಲ್ಲಿ ಗೊಬ್ಬರದ ರೀತಿಯಲ್ಲಿ ತಯಾರಿಸಿ ಆ ಸಸ್ಯಗಳಿಗೆ ಹಾಕುದರಕ್ಕಿ ಹಾಕೋದಕ್ಕಿಂತ ಹಾಕುದನ್ನು ಹಾಕುವುದನ್ನು ಹಾಕುವುದರಿಂದ ನಮ್ಮ ಸಸ್ಯಗಳಿಗೆ ಅತಿ ಹೆಚ್ಚಿನ ಗೊಬ್ಬರ ದೊರೆತಂತಾಗುತ್ತದೆ ಮತ್ತು ಈ ನಮ್ಮ ಈ ಪೈಪ್ಗಳು ನಮ್ಮ ಅರ್ಧ ಕಟ್ ಮಾಡಿದ ಪೈಪುಗಳಲ್ಲಿ ಕೂಡ ನಾವು ಮನೆಯ ಟೇರಿಸಿನ ಮೇಲೆ ಆಗಿರ್ಬೌದು ಅಥವಾ ಈ ನಮ್ಮ ಎದುರಿನ ಮನೆಯ ಚಾವಡಿ ಇದ್ಕಿಂತ ಅಂಗಳದಲ್ಲಿ ಒಂದೆರಡು ಕಂಬಗಳನ್ನು ನೆಟ್ಟು ಅದಕ್ಕೆ ಪೈಪನ್ನು ಹೂಡಿಸಿ ಅದರಲ್ಲಿ ಈ ನೀರಿನ ಅದಕ್ಕೆ ನೀರಿನ ಉಪಯೋಗಗಳನ್ನು ಕೊಟ್ಟು ಅಲ್ಲಿ ಕೂಡ ಸಸ್ಯಗಳನ್ನು ಬೆಳೆಸ್ಬೋದು ಆಮೇಲೆ ಈ ನಾವು ನಮ್ಮ ಮನೆಯ ಛಾವಣಿಯ ಮೇಲೆ ಸಹ ಈ ದ ಅಲುಮೀನಿಯಮ್ನ ತಂತಿಗಳನ್ನು ಬಿಟ್ಟು ಅದಕ್ಕೆ ಕೂಡ ನಾವು ಈ ಬಳ್ಳಿಗಳನ್ನು ಆಮೇಲೆ ಬಳ್ಳಿಗಳನ್ನು ಬಿಟ್ಟು ಅದರಿಂದ ಕೂಡ ಹೆಚ್ಚಿನ ಉಪಯೋಗವನ್ನು ಪಡ್ಕೊಳ್ಬೋದು ಸ ತರಕಾರಿ ಆಗಿರ್ಬೋದು ಹಾ ಅಥವಾ ಹಣ್ಣು ಹಂಪಲು ಆಗಿರ್ಬೋದು ಅದನ್ನು ಸಹ ಈ ಸಸ್ಯಗಳಿಂದ ನಾವು ಪಡ್ಕೊಳ್ಬೋದು ಸಸ್ಯಗಳನ್ನು ಅತಿ ಹೆಚ್ಚು ಬೆಳೆಸುವುದರಿಂದ ನಮ್ಮ ಸುತ್ತಮುತ್ತಲಿನ ಸಸ್ಯಗಳು ಅತಿ ವ್ಯಕ್ತವಾದ ಸಸ್ಯಗಳು ಆಗಿದ್ದರೆ ನಮ್ಮ ಸುತ್ತ ಮನೆಯ ಸುತ್ತಮುತ್ತಲಿನ ಹಾಗೂ ಈ ಈ ನಮ್ಮ ಮನೆಯ ಇದಿರ್ಬೌದು ಅಂಗಳ ಇರ್ಬೌದು ಹಾಗೇ ಟೇರೆಸ್ ಇರ್ಬೋದು ನಮ್ಮ ಮನೆ ಹೊಕ್ಕುವಂತಹ ದ್ವಾರ ಇರ್ಬೋದು ಇನ್ನು ಎಲ್ಲ ಕಡೆಗಳಲ್ಲಿಯೂ ನಾವು ಸಸ್ಯಗಳನ್ನು ಬೆಳೆಸಲಿಕ್ಕೆ ಸಾಧ್ಯ ಉಂಟು ಮತ್ತು ಸಸ್ಯಗಳಿಂದ ಅತಿ ಹೆಚ್ಚು ನಮಗೆ ಆಮ್ಲಜನಕ ದೊರೆಯುವುದ್ರಿಂದ ನಮ್ಮ ಎಲ್ಲ ತರಹದ ಈ ಗುಣಾತ್ಮಕ ಉಸಿರಾಟ ಕ್ರಿಯೆಯನ್ನು ಹೆಚ್ಚಿಸಿಕೊಳ್ಬೋದು ಆಮೇಲೆ ಗುಣಾತ್ಮಕ ಋಣಾತ್ಮಕಕ್ಕಿಂತ ಗುಣಾತ್ಮಕವಾದದ್ದೇ ಸಸ್ಯಗಳಿಂದ ಹೆಚ್ಚಾಗಿ ಸಿಗ್ತದೆ ಆಮೇಲೆ ಸಸ್ಯಗಳೂ ನಮ್ಮ ನಮ್ಮ ಮನೆಯೊಳಗೆ ಕೂಡ ನಮ್ಮ ಒಂದು ಕಿಚನಲ್ಲಿ ಆಗಿರ್ಬೋದು ನಮ್ಮ ದೇವರಕೋಣೆಯಲ್ಲಿ ಆಗಿರ್ಬೋದು ನಮ್ಮ ಮನೆಯ ಹಾಲಲ್ಲಿ ಕೂಡ ಆಗಿರ್ಬೋದು ಎಲ್ಲ ಕಡೆಯಲ್ಲೂ ನಾವು ಈ ಕೊ ಕ್ರೊ ಕ್ರೌಟನ್ ಗಿಡಗಳನ್ನು ನಾವು ಬೆಳೆಸ್ಬೋದು ಅದಕ್ಕೆ ಬೇಕಾದ ಕಾಲ ಕಾಲಕ್ಕೆ ಅದಕ್ಕೆ ಬೇಕಾದ ನೀರು ಗೊಬ್ಬರವನ್ನು ಹಾಕಿ ಸಸ್ಯಗಳನ್ನು ಬೆಳೆಸಿಕೊಳ್ಬೋದು